ನಾವು ಗಣೇಶ ಹಬ್ಬ ಮಾಡ್ತೀವಿ ವರ್ಷಕ್ಕೊಂದು ಸಾರಿ ಆ ಗಣೇಶ ಹಬ್ಬದಲ್ಲಿ ಡ್ಯಾನ್ಸ್ ಆಡ್ತೀವಿ ಅಲ್ಲಿ ನಮ್ಮ ಗಣೇಶ ಹಬ್ಬ ಅಂತಂದರೆ ಗಣೇಶ ಗೌರಿ ಹಬ್ಬ ಬಂತು ಅಂದರೆ ಫುಲ್ಲು ಅಂದರೆ ಪೂಜೆ ಮಾಡ್ತೀವಿ ಫಶ್ಟು ಪೂಜೆ ಮಾಡಿ ಎಲ್ಲ ಪ್ರಸಾದ ಎಲ್ಲ ಹಂಚಿ ಮಂಗಳಾರ್ತಿ ಎಲ್ಲ ತೊಗೊಂಡು ಫುಲ್ಲು ಪ್ರಸಾದ ಎಲ್ಲ ತಿಂದ್ಕೊಂಡು ಒಂದು ಅರ್ಧ ಗಂಟೆ ಎಲ್ಲಾರು ಎಲ್ಲ ತುಂಬ ಗ್ರ್ಯಾಂಡಾಗಿ ಡ್ಯಾನ್ಸ್ ಆಡಿಕೊಂಡು ಪ್ರತಿಯೊಂದು ದಿನಾನು ಒಂದು ಗಣೇಶ ಇಟ್ಟಾಗಲಿಂದ ಬಿಡೋವರೆಗೂ ಅಂದರೆ ಒಂದು ಐದಾರು ದಿವ್ಸ ಅಲ್ಲಿ ಇಡ್ತ ಇಟ್ಟಿರ್ತೀವಿ ಇಟ್ಟು ಬಿಡೋವರ್ಗೂ ದಿನಾ ಒಂದೊಂದು ಥರ ಡ್ಯಾನ್ಸ್ ಆಡ್ತೀವಿ ಒಬ್ಬೊಬ್ರು ಒಂದೊಂದು ಥರ ಗಣೇಶ ಬಿಡುವಾಗ ಗ್ರ್ಯಾಂಡಾಗಿ ಅನ್ನದಾನ ಎಲ್ಲ ಮಾಡಿ ಮತ್ತೆ ತಿರ್ಗಿ ಪ್ರತಿಯೊಬ್ರುನುನು ಡ್ಯಾನ್ಸ್ ಆಡಿ ಗಣೇಶನ್ನ ಕಳಿಸ್ಕೊಡ್ತೀವಿ ಆವಾಗ ನಾವು ಎಲ್ಲಾರುನು ಡ್ಯಾನ್ಸ್ ಆಡ್ತೀವಿ ನಾನೂ ಆಡಿದ್ದೀನಿ ಗಣೇಶ ಹಬ್ಬ ಬಂದಾಗ ನನಗೂ ತುಂಬ ಖುಷಿ ಕೊಡುತ್ತೆ ಗಣೇಶ ಹಬ್ಬ ಬಂತು ಅಂದರೆ ಎಲ್ಲಾರುನು ಡ್ಯಾನ್ಸ್ ಆಡ್ತಾರಲ್ಲವಾ ನಾವು ಖುಷಿಯಾಗಿ ಡ್ಯಾನ್ಸ್ ಆಡ್ತೀವಿ ನೋಡ್ತೀವಿ ಮತ್ತೆ ಗಣೇಶನ್ನ ಕಳಿಸ್ಕೊಡ್ತೀವಿ ವಿಸರ್ಜನೆ ಮಾಡಬೇಕಲ್ವಾ ಆವಾಗ ಗಣೇಶನ್ನ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ಡ್ಯಾನ್ಸ್ ಆಡಿಕೊಂಡು ಖುಷಿ ಖುಷಿಯಾಗಿ ಕೆರೆವರೆಗೂ ಹೋಗಿ ಡ್ಯಾನ್ಸ್ ಆಡಿಕೊಂಡು ಗಣೇಶ ಬಿಟ್ಟು ಬರ್ತೀವಿ ಇದು ನಮಗೆ ತುಂಬ ಖುಷಿ ಕೊಡುವಂಥ ವಿಷಯ ವರ್ಷಕ್ಕೊಂದೇ ಸರ್ತಿ ಅಲ್ಲವಾ ಬರೋದು ಆದ್ದರಿಂದ ಗ್ರ್ಯಾಂಡಾಗಿ ಸೆಲಬ್ರೇಷನ್ ಮಾಡ್ತೀವಿ ಬಿಡಬೇಕಾದ್ರೆ ಡ್ಯಾನ್ಸ್ ಆಡಿಕೊಂಡು ಕುಣಿ ಒಂದೆರಡು ಸ್ಟೆಪ್ಸ್ ಹಾಕ್ಕೊಂಡು ಕುಣ್ಕೊಂಡು ಚೆನ್ನಾಗಿ ಬಿಡ್ತೀವಿ